ಈಗ ನಾವು ಒಂದು ಪದಾರ್ಥ ಮಾಡ್ತೇವೆ ಅದಕ್ಕೆ ಹೆಚ್ಚು ಕಮ್ಮಿ ಆಗ್ತದೆ ಒಮ್ಮೆ ಉಪ್ಪು ಕಮ್ಮಿ ಆದರೆ ಒಂದು ಖಾರ ಜಾಸ್ತಿ ಆಗ್ತದೆ ಖಾರ ಜಾಸ್ತಿ ಆದರೆ ಉಪ್ಪು ಕಮ್ಮಿ ಆಗ್ತದೆ ಅದಕ್ಕೆ ನಾವು ಯಾವ ರೀತಿ ಅದನ್ನು ಸರಿ ಮಾಡಬಹುದು ಈಗ ಈ ಬಿರಿಯಾನಿ ಮಾಡುವಾಗ ನಮ್ಮ ಅನ್ನಕ್ಕೆ ಉಪ್ಪು ಜಾಸ್ತಿ ಇದ್ದರೆ ನಾವು ಅದಕ್ಕೆ ಒಂದು ಅನ್ನ ಮಾಡಿ ಜಾಸ್ತಿ ಅನ್ನ ಮಾಡಿ ಅದಕ್ಕೆ ಉಪ್ಪು ಕಮ್ಮಿ ಹಾಕಬೇಕು ಇಲ್ಲಾದ್ರೆ ಗ್ರೇವಿ ಮಾಡ್ತೇವೆ ಅದಕ್ಕೆ ಉಪ್ಪು ಕಮ್ಮಿ ಆದ ಮೇಲೆ ಇದಕ್ಕೆ ಮಿಕ್ಸ್ ಮಾಡಿದರೆ ಅದು ಒಂದೇ ರೀತಿ ಬರ್ತದೆ ಸರಿ ಬರ್ತದೆ ರುಚಿ ಸಹ ಸರಿ ಬರ್ತದೆ ಮತ್ತು ರೈಸ್ ನಾವು ಮಾಡಿದ್ದೇವೆ ಅದಕ್ಕೆ ಉಪ್ಪು ಕಮ್ಮಿ ಆದ್ ಮಾಡಿದರೆ ಹಾಕಿದರೆ ಇದಕ್ಕೆ ಹಾಕಿದ ನಂತರ ಅದು ಒಂದೇ ರೀತಿ ಟೇಸ್ಟ್ ಬರ್ತದೆ ಈ ರೀತಿ ನಾವು ಹೆಚ್ಚು ಕಮ್ಮಿ ಆದರೆ ಮಾಡಬಹುದು ಖಾರ ಸಹ ಹಾಗೆಯೇ ನಾವು ಪಲಾವ್ ಮಾಡುವಾಗ ಪಲಾವ್ ಸ್ವಲ್ಪ ಜಾಸ್ತಿ ಖಾರ ಆದರೆ ನಾವು ಅದಕ್ಕೆ ಸಲಾಡ್ ಮಾಡ್ತೇವೆ ಸಲಾಡ್ಗೆ ಸ್ವಲ್ಪ ನಾವು ಖಾರ ಕಮ್ಮಿ ಮಾಡಬೇಕು ಅದಕ್ಕೆ ನಾವು ಇದಕ್ಕೆ ಮಿಕ್ಸ್ ಮಾಡಿ ತಿನ್ನುವಾಗ ಖಾರ ಮತ್ತು ಉಪ್ಪು ಎಲ್ಲ ಒಂದೇ ರೀತಿ ಬರ್ತದೆ ಅದೇ ರೀತಿ ಬೇರೆ ಬೇರೆಯ ಪದಾರ್ಥ ಮಾಡುವಾಗ ಹೆಚ್ಚು ಕಮ್ಮಿ ಬಂದರೆ ಬೇರೆ ಬೇರೆ ವೀದಿ ವಿಧಾನಗಳು ಇದೆ ಅದಕ್ಕೆ ಸರಿ ಮಾಡಲಿಕ್ಕೆ ಸಿಹಿ ಮಾಡುವಾಗ ಸಹ ನ ಹಾಗೆ ಸ್ವಲ್ಪ ಸಿಹಿ ಜಾಸ್ತಿ ಆದರೆ ಅದಕ್ಕೆ ನಾವು ಸ್ವಲ್ಪ ಸೈಡ್ಡಿಶ್ ಹಾಕಿ ಏನಾದರೂ ಮಾಡಿ ಅವರಿಗೆ ಕೊಡಬಹುದು ಅದು ಆವಾಗ ಸ್ವೀಟ್ ಸಹ ಕಮ್ಮಿ ಆಗ್ತದೆ ಮತ್ತು ಈಗ ಖಾರ ಜಾಸ್ತಿ ಆದರೂ ಸಹ ನಾವು ಸಲಾಡ್ ಮಾಡ್ತೇವೆ ಆ ರೀತಿ ನಾವು ಒಂದೇ ರೀತಿ ಟೇಸ್ಟ್ ಬರ್ತದೆ ಈ ರೀತಿ ಮಾಡಬಹುದು